ಹೌದು ಹೇಳಿ ಹಾಂ ಏನು ಪೇನ್ ಇತ್ತು ಮೇಡಮ್ ನಿಮ್ಗೆ ಏನು ಆಗಿತ್ತು ನಿಮಗೆ

ನೀವು ಕರೆಕ್ಟ್ ಟೈಮಿಗೆ ತಗೊಂಡಿದ್ದೀರಾ ಮೇಡಮ್ ಮೇ ನಾನು ಮೇಡಿ ಕೊಟ್ಟ ಮೆಡಿಷನ್ನ ನೀವು ತಗೊಂಡಿದ್ದೀರಾ ಕರೆಕ್ಟು ಟೈಮಿಗೆ ಬೆಳಿಗ್ಗೆ ಮಧ್ಯಾಹ್ನ ಓ ಸಾಯಂಕಾಲ ಮೂರು ಸಲ ಮೂರು ಟೈಮು ಆಗಿದೆಯಾ ಬೆಳಿಗ್ಗೆ ಏನು ಊಟ ಮಾಡಿದ್ರಿ ಮೇಡಮ್ ಹೌದಾ ಬೇಳೆ ಸಾಂಬಾರು ತಿಂದರಾ ಸರಿ ಏನು ಆಗಲ್ಲ ಸ್ವಲ್ಪ ಮಜ್ಜಿಗೆ ಅನ್ನ ಈ ಥರ ಊಟ ಮಾಡಿ ಮೇಡಮ್ ಏನು ಆಗಲ್ಲ ಜ್ವರ ಇದ್ದರುನು ಕಮ್ಮಿ ಆಗುತ್ತೆ ಅಲ್ಲಿ ರಿಜಿಸ್ಟೆನ್ಸ್ ಪವರ್ ಕಮ್ಮಿ ಇದೆ ಜಾಸ್ತಿ ಇರುತ್ತಲ ಅದು ಸ್ವಲ್ಪ ಜ್ವರನ ಕಂಟ್ರೋಲಿಗೆ ತರುತ್ತೆ ನೀವು ಸ್ವಲ್ಪ ಜಾಸ್ತಿನೆ ಯೂಸ್ ಮಾಡಿ ಮೊಸರು ಅನ್ನ ಮಜ್ಜಿಗೆ ಅನ್ನ ಈ ಥರದ್ದು ಇವು ಫ್ರುಟ್ ಏನೇನು ತಿ ಮಾ ಹಣ್ಗಳ್ ಏನೇನು ತಿಂದಿರಿ ಅದ್ರಲ್ಲಿ ವಿಟಮಿನ್ ಅದ್ರಲ್ಲಿ ಜಾಸ್ತಿ ತಿನ್ನಿ ಮೇಡಮ್ ಕಿತ್ಲೆ ಹಣ್ಣು ದಾಳಿಂಬೆ ಹಣ್ಣು ಈ ಥರದ ಜಾಸ್ತೀ ಹಣ್ಗಳ್ನೇ ಸೇರಿಸಿ ಅವಾಗ ನಿಮಗೆ ಬಾಡಿ ಇಮ್ಯೂನಿಟಿ ಪವರ್ ಕಮ್ಮಿ ಆಗಲ್ಲ ಜಾಸ್ತಿ ಆಗಿರುತ್ತೆ ಏನು ಆಗಲ್ಲ ನೀವು ಹೆದ್ರುಕೋಬಾರ್ದು ಏನು ಆಗಲ್ಲ ಸರ್ ಏನು ಆಗಲ್ಲ ಮೇಡಮ್ ನಿಮಗೆ ಅದು ಗ್ಲೂಕೋಸ್ ಪ್ಯಾಕೇಟ್ ಅಂತ ಬರುತ್ತೆ ಮೇಡಮ್ ಆ ಥರದನ್ನು ತಗೊಂಡು ನೀರು ಒಳಗಡೆ ಹಾಕಿ ಕಲಸಿ ಬೇರೆಸಿ ಕುಡಿತಾ ಇರಿ ಹತ್ ಹತ್ ನಿಮಿಷಕ್ಕು ಹತ್ ಹತ್ ನಿಮಿಷಕ್ಕು ಒಂದೊಂದ್ ಸಲ ಒಂದೊಂದ್ ಸಲ ಕುಡಿತಾ ಹೋಗಿ ಅವಾಗ ನಿಮಗೆ ಸ್ವಲ್ಪ ದಾಹ ಕಮ್ಮಿ ಆಗುತ್ತಾ ಹೋಗುತ್ತೆ ಆಮೇಲೆ ಬಾಯಲ್ಲಿ ನೀರು ಬರವಂತದ್ದು ಆ ಥರ ಏನಾದರು ಇದ್ದರೆ ಅದೆಲ್ಲ ಕಂಟ್ರೋಲಿಗೆ ಬರುತ್ತೆ ಮೇಡಮ್ ಇಲ್ಲ ಮೇಡಮ್ ಈ ಥರ ಎಲ್ಲ ಕಾ ತಗೊಂಡು ಬನ್ನಿ ಸರಿ ಮೇಡಮ್ ಬನ್ನಿ ಒಂದುಸಲ ಆಸ್ಪೆಟಲಿಗೆ